ಹಾಂ ಏನು ರೀ ಏನಾಗಬೇಕಿತ್ತು ಬಂದಿದ್ದಿರಿ ಹಾಂ ಇದು ಮಧ್ಯಾಹ್ನ ಊಟದ ಟೈಮ್ ಆಗಿತ್ತಲ್ಲಾ ಅದ್ಕೆ ಬಂದು ಮಾಡಿದೀವಿ ರೀ ನಾವು ನೀವು ಬಂದಿರೇನು ರೀ ಇವಾಗ ಅಂಗಡಿ ಕಡೆ ಹಾಂ ಬರ್ತೀನಿ ತಗೋಳ್ರೀ ಇನ್ನು ಒಂದು ಟೆನ್ ಮಿನಿಟ್ಸ್ ಆಗತ್ತೆ ಬಂದೆ ವೇಟ್ ಮಾಡಿ ರಿ ನೀವು ಅಲ್ಲೇ ಕೂತಿರಿ ಬರ್ತೀನಿ ಹಾಂ ಬರ್ತಿವಿ ತೊಗೋರಿ ಹಾಂ ರೀ ಕೊಡ್ತೆ ಏನು ಬೇಕಿತ್ತು ರೀ ನಿಮ್ಗೆ

ಹಾಂ ರೀ

ಹಾಂ ಒಟ್ಟು ಸೇರೀ ಒನ್ ತೌಸಂಡ್ ರುಪೀಸ್ ಆಗತ್ತೆ ನೋಡಿರಿ

ಮನೆ ಇವಾಗಾ ನೀವು ಎಲ್ಲಿ ಇದ್ದೀರ ಏನು ರೀ ನೀವು ಮನಿಗೆ ಕರ್ದು ಕಳಸನ ರೀ

ಹ್ಞೂರೀ ಹಾಂ ಹಾಂ ಇದು ನಮ್ಮ ಮನೆ ಇಲ್ಲೇ ಇದೆ ಊರಾಗೆ ಇರೋದು ರೀ ನೀವು ಬೇರೆ ಊರಾಗೆ ಇರ ಇಲ್ಲೇ ನೆಕ್ಸ್ಟ್ ಅಂದ್ರ ಓಣಿ ಇರದು ಇಲ್ಲೇ ಏನು ಇಲ್ಲ ದೂರ ಆಗತ್ತಾ ಅಂತ ಕೇಳಿ

ಹ್ಞೂ ಹ್ಞೂ ಕಳಸ್ತೀನಿ ತಗೋರಿ ನಮ್ಮ ಹುಡ್ಗ್ರು ಕಡೆ ಕೊಟ್ಟು ಕಳ್ಸ್ತೀನಿ ತೊಗೋರಿ

ಡೆಲಿವರಿ ಚಾರ್ಜ್ ಫ ಫಿಫ್ಟಿ ರುಪೀಸ್ ಆಗುತ್ತೆ ರೀ ಹಾಂ ಒನ್ ತೌಸಂಡ್ ರೂಪೀ ಅಮೌಂಟ್ ಆಗೈತೆ ರೀ ನಿಮ್ಮದೆಲ್ಲ ಸೇರಿ ಹಾಂ ನೀವೇನು ಫೋನ್ಪೇ ಮಾಡ್ತೀರಿ ಏನು ಕ್ಯಾಶ್ ಕೊಡ್ತೀರಿ ಹೌದು ರೀ ಹಾಂ ಆಯಿತು ತಗೊರಿ ತ್ಯಾಂಕ್ಸ್ ರೀ ಕಳ್ಸಿ ಕೊಡ್ತೀವಿ